ಹಲೋ ಹಾಯ್ ಆಂ ಗುಡ್ ಮಾರ್ನಿಂಗ್ ಹೇಳಿ ನೀವು ಯಾರಂತ ಗೊತ್ತಾಗಲಿಲ್ಲ ಆಂ ಹೇಳಿ ಏನು ಆಗಬೇಕಾಗಿತ್ತು ಹೌದಾ ಆಸ್

ಓಕೆ ಓಕೆ ಎಷ್ಟು ದಿಸದಿಂದ ನಿಮಗೆ ಹೊಟ್ಟೆನೋವು ಕಾಣ್ಸ್ಕೊತಾ ಇದೆ ಹೌದಾ ನೀವು ಇಷ್ಟು ದಿನ ಎಲ್ಲೂ ತೋರಿಸಿಲ್ವಾ ಆಚೆಕಡೆ ಬೇರೆ ಡಾಕ್ಟರ ಹತ್ರ ಇಲ್ಲ ಬೇರೆ ಕ್ಲಿನಿಕ್ ಹೋಗಿದ್ರಾ

ಅವ್ರು ಏನು ಸಜೆಸ್ಟ್ ಮಾಡಿದ್ರು ನಿಮಗೆ ಏನಾದ್ರೂ ಅಡ್ಮಿಟ್ ಆಗೋದಕ್ಕೆ ಇಲ್ಲ ಗ್ಲುಕೋಸ್ ಆ ಥರ ಏನಾದ್ರೂ ಮಾಡಿದರಾ

ಹೌದಾ ಹಾಂ ನಿಮ್ಗೆ ಈ ಹೊಟ್ಟೆನೋವು ಯಾವ ರೀತಿ ಸ್ಟಾರ್ಟಾಯಿತು ಅಂದರೆ ಏನಾದ್ರೂ ಫುಡ್ ಪ್ರಾಬ್ಲಮ್ಮಿಂದ ಆ ಥರ ಏನಾದ್ರೂ ಆಯಿತಾ ಇಲ್ಲ ಸಡನ್ನಾಗಿ ನಿಮಗೆ ಹೊಟ್ಟೆನೋವು ಬಂತಾ ಹಾಂ ಹಾಂ ಹಾಂ ಆಮೇಲೆ ನಿಮಗೆ ಹೊಟ್ಟೆ ಮಾತ್ರ ನೋವು ಬರುತ್ತಾ ಇಲ್ಲ ಸೈಡಲ್ಲಿ ಆ ಥರ ಏನಾದ್ರೂ ನೋವು ಬರುತ್ತಾ ಹಾಂ ಬರೀ ಹೊಟ್ಟೆನೋವು ಅಷ್ಟೇ ಅಲ್ಲವಾ ಜ್ವರ ಆ ಥರ ಏನು ಇಲ್ಲವಲ್ಲ ನಿಮಗೆ ಜ್ವರ ಬರೋದು ಬಿಟ್ಟು ಬಿಟ್ಟು ಬರೋದು ಹಾಂ ಹಾಂ ಅಂದರೆ ಇವಾಗ ನೀವು ಊಟ ಮಾಡಿದ್ರೆ ಮತ್ತೆ ವಾಮಿಟಿಂಗ್ ಆಗೋದ್ ಆ ಥರ ಏನಾದ್ರೂ ಆಗ್ತಾ ಇದೆಯಾ ಇಲ್ಲಾಂದರೆ ಪರವಾಗಿಲ್ವಾ ಹಾಂ ಹೌದಾ ನೀವು ಕ್ಲಿನಿಕ್ ಒಂದು ಸಾರಿ ಭೇಟಿ ಮಾಡೋದಕ್ಕಾಗುತ್ತಾ ಆಂ ನಾನು ಸಂಜೆ ಅವೈಲೆಬಲ್ ಇರ್ತೀನಿ ನೀವು ಆಗ ಯಾವ ಡಾಕ್ಟರ್ ಹತ್ರ ತೋರಿಸಿದ್ರಿ ಅವರೆಲ್ಲ ನಿಮಗೆ ಸ್ಲಿಪ್ಸ್ ಎಲ್ಲ ಕೊಟ್ಟಿರ್ತಾರಲ್ವಾ ಸ್ಕ್ಯಾನಿಂಗ್ ಮಾಡಿಸಿರೋ ರಿಪೋರ್ಟು ಮೆಡಿಕಲಲ್ಲಿ ಏನಾದ್ರೂ ಮೆಡಿಸಿನ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ ಹಾಂ ಅದೆಲ್ಲ ತಗೊಂಡು ಬನ್ನಿ ನಾವು ಅದೊಂದು ಸಾರಿ ವೇರಿಫೈ ಮಾಡ್ತೀವಿ ನಾವು ಚೆಕ್ ಮಾಡಿ ನಿಮ್ಗೆ ಮತ್ತೆ ಹೇಳ್ತಿವಿ ನೀವು ಮತ್ತೆ ಸ್ವಲ್ಪ ಚೆಕಪ್ಪೆಲ್ಲ ಮಾಡಿಸ್ಬೇಕು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕು ನಮ್ಮ ಇದರಿಂದ ಅದು ಮಾಡ್ಸಿದ ಮೇಲೆ ಆಂ ನೋಡ್ಬೇಕು ಅದೇ ಅವ್ರು ಯಾವ ಯಾವ ರೀತಿ ಸ್ಕ್ಯಾನಿಂಗ್ ಮಾಡ್ಸಿದ್ದಾರೆ ಅಂತ ನೋಡಿಬಿಟ್ಟು ಹೇಳ್ತೀವಿ ಬಿಕಾಸ್ ಕಿಡ್ನಿ ಸ್ಟೋನಾಗಿದ್ರೂ ಹೊಟ್ಟೆನೋವು ಬರುತ್ತೆ ಆ ಥರ ಎಲ್ಲ ಇರುತ್ತಲ್ಲವಾ ಸೊ ನಾವು ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಒಳ್ಳೆಯದಲ್ವಾ ಅದು ಚೆಕ್ ಮಾಡೋದ್ ಇನ್ನೊಂದು ಸಾರಿ ಡಬಲ್ ಚೆಕ್ ಹಾಂ ನಾನು ಸಂಜೆ ನಾಲ್ಕು ಗಂಟೆ ಮೇಲೆ ಇರ್ತೀನಿ ನೀವು ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಯಾವಾಗಾದ್ರೂ ಬರ್ಬೋದು ಹಾಂ ಸರಿ ಥ್ಯಾಂಕ್ಸ್ ಹಾಂ ಸರಿ ಸರಿ ಬನ್ನಿ